ಪಸ್ಟ್ಗೆ ನಮ್ಗೆ ಅಡ್ಗೆ ಏನೂ ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಮಮ್ಮಿಯವರು ಅಡ್ಗೆ ಮಾಡ್ತಿದ್ದರು ನಾನು ಪಸ್ಟ ಚಾ ಕಾಸ್ತಿದ್ದೆ ಆಮೇಲೆ ಚಾ ಅದು ಒಮ್ಮೊಮ್ಮೆ ಸಕ್ರೆ ಎಕ್ಕಿದಿಲ್ಲ ಒಮ್ಮೊಮ್ಮೆ ಸಕ್ರೆ ಹೆಚ್ಚು ಎಕ್ಕಿತ್ತು ಒಮ್ಮೊಮ್ಮೆ ಚಾಪುಡಿ ಇದು ಆಕಿತ್ತು ಆಮೇಲೆ ಕುಡಿದು ಒಂದು ದಿನ ನೋಡಿದ ಮ್ಯಾಲ ನಮ್ಮ ಮಮ್ಮಿಯವರು ಒಂದು ಕಪ್ಪಿಗೆ ಇಷ್ಟು ಹಾಕ್ಬಕು ಅಂತಂದು ಹೇಳ್ತಿದ್ರು ಆಮೇಲೆ ಹೆಚ್ಚು ಹೆಚ್ಗೆ ಎಷ್ಟು ಕಪ್ ಆಕೊತ ಹೋಕ್ಕಿತ್ತ ಅಷ್ಟು ನೋಡಿ ನೋಡಿ ಸಕ್ಕರೆ ಪ್ರಮಾಣ ಮಾಡ್ತಿದ್ವಿ ಆಮೇಲೆ ಒಂದು ನಾ ನಾಷ್ಟಾ ಬರ್ತಿದ್ದಿಲ್ಲ ನಾಷ್ಟಾ ನೋಡಿ ಕಲ್ಕೊತಿದ್ವಿ ಒಂದಿನ ಉಪ್ಪು ಹೆಚ್ಚಾಕಿತ್ತು ಒಂದಿನ ಉಪ್ಪು ಕಡಿಮೆ ಆಕಿತ್ತು ನಮ್ಮ ಮಮ್ಮಿಯರು ಇಷ್ಟಿಷ್ಟು ಹಾಕೊತ ಇದು ಇಷ್ಟು ಮಾಡ್ಬೇಕು ಅಂತ ಹೇಳ್ತಿದ್ರು ಆಮೇಲೆ ಒಂದು ಹಿಡಿಗೆ ಎಷ್ಟು ಹಾಕ್ಬೇಕು ಉಪ್ಪು ಏನು ಅದು ಅವ್ಲಕ್ಕಿಗೆ ಇಷ್ಟು ಪ್ರಮಾಣ ಮಾಡಿದರೆ ಎಷ್ಟು ಅಕೈತಿ ಎಂತ ಹುಳಿ ನೋಡಿಕೊಂಡು ಆಮೇಲೆ ಒಂದು ಸಲ್ಪ ಹೆಸ್ರು ಬಾಯ್ಲೆಲ್ಲೆ ನೋಡಿಕೊಂಡು ಉಪ್ಪು ಕಡಿಮೆ ಆತಂದ್ರೆ ಉಪ್ಪು ಹಾಕ್ತಿದ್ವಿ ಆಮೇಲೆ ಒಂದು ಸ್ವಲ್ಪ ಹೆಚ್ಚು ಆಮೇಲೆ ಸಕ್ರೆ ಕಡಿಮೆ ಆದ್ರೆ ಸಕ್ರೆ ಹಾಕೊತಿದ್ವಿ ಅದು ಆ ಥರ ನೋಡಿಕೊಂಡು ಸಲ್ಪ ಸಲ್ಪ ಮಾಡ್ತಿದ್ವಿ ಆಮೇಲೆ ಒಮ್ಮೊಮ್ಮೆ ಬರ್ಲಿಕ್ಕೆ ಅಂದ್ರೆ ಬೇರೆದು ಅವ್ರ್ನಾಗ ನೋಡಿಕೊಂಡು ಅಡ್ಗೆ ಮಾಡಕ್ಕ ಕಲ್ತ್ವಿ ಪಸ್ಟ್ಗೆ ನಮ್ಗೆ ರೊಟ್ಟಿ ಬರ್ತಿದ್ದಿಲ್ಲ ಆಮೇಲೆ ರೊಟ್ಟಿ ನಾದಿಕೊಂಡು ಅದನ್ನು ಹ್ಯಾಂಗೆ ಜಿಗಿಟು ಹಾಕ್ಕೊಬೊಕು ಹೆಂಗೆ ರೊಟ್ಟಿ ಮಾಡ್ಬಕು ಅಂತಂದು ಮಾಡ್ತಿದ್ವಿ ಆಮೇಲೆ ಒಂದನೇ ದಿನ ರೊಟ್ಟಿ ಹರದು ಹೋಕಿತ್ತ ಆಮೇಲೆ ಮಳ್ಳ ಮರುದಿನ ಮತ್ತೆ ಅದು ಪುನಃ ಮತ್ತೆ ಹೊರ್ಳಿ ಪ್ರಯತ್ನ ಮಾಡಿ ಮತ್ತೆ ರೊಟ್ಟಿ ಮಾಡುವುದು ಬೇಯ್ಸುದು ಕಲ್ತ್ಕೊಂಡ್ವಿ ಆಮೇಲೆ ಬರ್ತಾ ಬರ್ತಾ ಬರ್ತಾ ರೊಟ್ಟಿ ಮಾಡಕ್ಕ ನಮ್ಗೆ ಬಂತು ಆಮೇಲೆ ಪಲ್ಯ ಮಾಡಕ್ಕತ್ವಿ ಪಲ್ಯನ ಅದು ಹೆಂಗೆ ಮಾಡ್ಬೇಕು ಮಸಾಲೆ ಏಟು ಹಾಕ್ಬೇಕು ಅರಿಶಿಣ ಉಪ್ಪು ಖಾರ ಹುಳಿ ಹೆಂಗೆ ಹಾಕಬೇಕು ಅನ್ನುವುದು ನಮ್ಮ ಮಮ್ಮಿಯವ್ರು ನಮಗೆ ತೋರಸ್ತಿದ್ರು ಆ ಪ್ರಕಾರ ಒಂದೊಂದೇ ಒಂದೊಂದೇ ಪಲ್ಯ ಎಲ್ಲ ಮಾಡ್ಕೊತ ಹೊಂಟ್ವಿ ಆಮೇಲೆ ದೋಸೆಕ ಎಷ್ಟು ಅಕ್ಕಿ ಕಡ್ಲೆಬ್ಯಾಳಿ ಆಮೇಲೆ ಉದ್ದಿನ ಬೇಳೆ ಅವ್ಕೆ ಪ್ರಮಾಣ ಎಷ್ಟು ಹಾಕ್ಬೇಕು ಹೆಂಗೆ ಹಾಕ್ಬೇಕು ಅನ್ನುದು ಹೇಳ್ತಿದ್ದರು ಆ ಥರ ಮಾಡ್ತಿದ್ವಿ ಆಮೇಲೆ ಪೂರಿ ಮಾಡುದು ಹೆಂಗೆ ಅನ್ನುದ್ ಆಮೇಲೆ ಅದಕ್ಕೆ ಪೂರಿಗೆ ಏನು ಶಾವಿಗೆ ಪಾಯಸ ಮಾಡುವುದು ಆಮೇಲೆ ಅದರ ಜೊತೆ ಪೂರಿ ಜೊತೆ ಖೀರು ಮಾಡ್ತಿದ್ವಿ ಖೀರಿಗೆ ಒಂದು ಸಲ್ಪ ಸಾಬುದಾನ ರವೆ ಹಾಲು ಎಲ್ಲ ಮಿಕ್ಸ್ ಮಾಡಿ ಖೀರು ಮಾಡಿ ಅದರ ಜೊತೆ ಆಮೇಲೆ ಅದನ್ನು ಮಾಡ್ತಿದ್ವಿ ಆಮೇಲೆ ಉಳ್ಳಾಗಡ್ಡೆ ಚಟ್ನಿ ಮಾಡ್ತಿದ್ವಿ ನಾವು ಆಮೇಲೆ ನಮ್ಮ ಅಮ್ಮ ಹೇಳ್ಕೊಡ್ತಿದ್ಳು ಅಕ್ಕಿ ಹಿಟ್ಟು ಹೆಸ್ರು ಹಿಟ್ಟು ಕಡ್ಲೆಬೇಳಿ ಹಿಟ್ಟು ಮೈದಾ ಹಿಟ್ಟು ಅಷ್ಟೂ ಎಲ್ಲ ಐಟಮ್ಸ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದು ಒಂಥರ ನಾವು ದೋಸೆ ಮಾಡ್ತಿದ್ವಿ ಆಮೇಲೆ ಹಿಟ್ಟಿನ ಪಲ್ಯ ಕೊರ್ದು ಹಿಟ್ಟಿನ ಪಲ್ಯ ಮಾಡ್ತಿದ್ವಿ ಆಮೇಲೆ ಎಣಗಾಯಿ ಪಲ್ಯ ಪೇಮಸ್ ಮಾಡು ಮಾಡ್ತಿದ್ವಿ ಈ ಕಡೆ ನಾವು ಎಲ್ಲ ಸಜ್ಜಿ ರೊಟ್ಟಿ ಒಳಗೆ ಆಮೇಲೆ ಚರಗ ಚೆಲ್ಲುವುದು ಹಬ್ಬ ಹೊಲಕ್ಕೆ ಚರಗ ಚೆಲ್ಲಿದ್ವಿ ಅಂದ್ರೆ ಸಜ್ಜಿ ರೊಟ್ಟಿ ಅಗ್ಸೆ ಚಟ್ನಿ ಗುರೆಳ್ಳು ಚಟ್ನಿ ಆಮೇಲೆ ಬದ್ನಿಕಾಯಿ ಎಣ್ಣೆಗಾಯಿ ಕೋಸಂಬರಿ ಹೋಳ್ಗೆ ಶೇಂಗಾದ ಹೋಳ್ಗಿ ಎಳ್ಳು ಹೋಳ್ಗಿ ಎಣ್ಣೆ ಹೋಳ್ಗೆ ಇಂಥವೆಲ್ಲ ಥರದ ಐಟಮ್ಸು ಹೋಳ್ಗೆಗಳನ್ನು ಮಾಡಿ ನಾವು ಮಂದಿಗೆ ಹೊಲಕ್ಕೆ ಕರ್ಕೊಂಡು ಹೋಗಿ ಚರಗ ಚೆಲ್ಲಿ ಬರ್ತಿದ್ವಿ ಆಮೇಲೆ ಹೋಳ್ಗೆ ಮಾಡುದಂದ್ರೆ ನವ್ಣಕ್ಕಿ ತಗೊಂಡು ಅದನ್ನು ಎಣ್ಣೆ ಹೋಳ್ಗೆ ಮಾಡ್ತಿದ್ವಿ ಆಮೇಲೆ ಎಳ್ಳಿದ್ದು ಎಳ್ಳು ಹೋಳ್ಗೆ ಶೇಂಗಾಲಿದ್ದ ಶೇಂಗಾದ ಹೋಳ್ಗೆ ಆಮೇಲೆ ಕರ್ಜಿ ಕಡುಬು ಮಾಡ್ತಿದ್ವಿ ಮತ್ತು ಹೊರಳಿ ಯಾರಾದರೂ ಮನೆಗೆ ಅತಿಥಿಗಳು ಒಂದು ವೇಳೆ ಬಂದ್ರೆ ನಮ್ಮ ಮನಿಗೆ ಪಾಸ್ಟಾಗಿ ಏನಾರೂ ಮಾಡುದಿತ್ತಂದ್ರೆ ಬಜ್ಜಿ ಮಾಡ್ತೀವಿ ಪಸ್ಟ ಇಲ್ಲಿಕ್ಕಂದ್ರೆ ಚೂಡಾ ಮಾಡಿ ಕೊಡ್ತಿದ್ವಿ ಕೊಡ್ತೀವಿ ಆಮೇಲೆ ದೀಪಾವಳಿ ಬಂದ್ರೆ ಆ ಬ್ಯಾಳೆ ಹಾಕಿ ಆಮೇಲೆ ಕರಿಗಡುಬು ಮಾಡಿ ನಾವು ಅವಾಗ ಐದು ಮಂದಿ ಕರ್ದು ನಾವೆಲ್ಲ ಲಕ್ಷ್ಮಿ ಹಬ್ಬ ಮಾಡಿ ಅವಾಗ ವಿಜೃಂಭಣೆಯಿಂದ ಆಚರ್ಸ್ತೀವಿ ಮತ್ತು ಇವು ಮಕ್ಕಳು ಯಾ ಬೇಕಂತಂದ್ರೆ ಗೋಬಿ ಮಾಡೋದು ಈಗ ಯೂಟೂಬ್ಲೆಗಿದ್ದ ನೋಡಿ ನಾವು ಗೋಬಿ ಮಾಡಕ್ಕೆ ಕಲ್ತ್ಕೊಂಡ್ವಿ ಪಾನಿಪುರಿ ಮಾಡೋದು ಕಲ್ತ್ಕೊಂಡ್ವಿ ನಾವು ಆಮೇಲೆ ಅರ್ಜೆಂಟ್ನ್ಯಾಗ ಅಂದ್ರೆ ಆಮೇಲೆ ಅರ್ಜೆಂಟ ಬೇಕಂದಾಗ ವಡೆ ಮಾಡ್ತೀವಿ ಇದ್ರದು ಗೋಧಿ ವಡೆ ಮಾಡ್ತಿವಿ ಈಗ ಗೋಧಿ ಹಿಟ್ಟು ಕಲಸಿ ಅದು ಐಟಮ್ಸ ಆಮೇಲೆ ಜ್ವಾಳ ಜೋಳದ ಕಡುಬು ಮಾಡಿ ಅದರ ಜೊತೆ ಪುಂಡಿ ಪಲ್ಯೆ ಕೆಂಪು ಚಟ್ನಿ ಮಾಡಿ ನಾವು ಜೋಳದ ಕಡುಬು ಮಾಡ್ತೀವಿ ಇದು ಈ ಕಡೆ ಉತ್ತರ ಕರ್ನಾಟಕದಾಗ ಪೇಮಸ್ ಇರ್ತೈತೆ ಅದು ಜೋಳದ ಕಡಬು ಎಲ್ಲರೂ ಇಷ್ಟಪಡುವಂತಾದ ಆಮೇಲೆ ನಾವು ಡೇಲಿ ದಿನ ರೊಟ್ಟಿ ಮಾ ರೊಟ್ಟಿ ಚಪಾತಿ ಅದರ ಜೊತೆ ಟೊಮಾಟೆ ಟೊಮಾಟ ಸಾಸ್ ಮಾಡಿರ್ತೀವಿ ಟೊಮಾಟ ಪಲ್ಯ ಟಮಟೆ ಕಾಯಿ ಚಟ್ನಿ ಬದ್ನಿಕಾಯಿ ಚಟ್ನಿ ಅರೀತೀವಿ ಹೀರಿಕಾಯಿ ಚಟ್ನಿ ಅರ್ದಿರ್ತೀವಿ ನಾವು ಇವೆಲ್ಲ ಮಕ್ಕಳಿಗೆ ಇಷ್ಟಪಡುವಂತಾದ ಆಮೇಲೆ ಡೇಲಿ ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ರವೆ ದೋಸೆ ಇಡ್ಲಿ ಇಂಥವೆಲ್ಲ ಮಾಡಕ್ಕೆ ಕಲ್ತ್ಕೊಂಡ್ವಿ ನಾವು ನಮ್ಮ ಮಮ್ಮಿಯರು ಇಡ್ಲಿ ಹಿಂಗೆ ಮಾಡ್ಬೇಕಾದ್ರೆ ಉದ್ದಿನ ಬ್ಯಾಳೆ ಎಷ್ಟು ಹಾಕ್ಬೇಕು ಅಂತ ಹೇಳ್ತಿದ್ದರು ಆಮೇಲೆ ದೋಸೆ ಮಾಡೋದು ಕಲ್ಸಿದ್ರು ಆಮೇಲೆ ಪಡ್ಡು ಮಾಡೋದು ಹೆಂಗೆ ಹೆಂಗೆ ಮಾಡ್ಬೇಕು ಅನ್ನುವುದು ನಮ್ಗೆ ಹೇಳ್ತಿದ್ದರು ಆಮೇಲೆ ಬ್ಯಾಳ್ಗೆ ಹಾಕಿ ಕರಿಗಡುಬು ಹೆಂಗೆ ಮಾಡ್ಬೇಕು ಅಂದ್ರೆ ಅದು ಬ್ಯಾಳೆ ನಾವು ಬ್ಯಾಳಿಗೆ ಏಟು ಹಾಕಿದ್ವಿ ಅಂದ್ರೆ ಅದಕ್ಕೆ ಬೆಲ್ಲ ಇಷ್ಟಿಷ್ಟು ಹಾಕಬೇಕು ಇಷ್ಟಿಷ್ಟಿಲ್ಲ ಅಂತಂದು ಕಡುಬು ಮಾಡುವುದು ಕಲಸ್ತಿದ್ರು ಆಮೇಲೆ ಹೋಳ್ಗೆ ಮಾಡುವುದು ಬ್ಯಾಳ್ಗೆ ಹಾಕಿ ಭಾಳದು ಕಷ್ಟ ಅನಸ್ತಿತ್ತು ಆದ್ರೆ ನಮಗೆ ಎಲ್ಲ ಅಜ್ಜಿಯರು ಅವರು ಎಲ್ಲ ಕುತ್ಕೊಂಡು ಹೋಳ್ಗೆ ಹಿಂಗೆ ಮಾಡಿದರೆ ಹಿಂಗೆ ಅಕೈತಿ ಅದಕ್ಕೆ ಹೂರಣ ಅದನ್ನೆಲ್ಲ ಹಿಂಗೆ ತುಂಬಿ ಹಗುರ್ಕೆ ಇಷ್ಟು ಲಟ್ಟಸ್ಬೇಕು ಹಿಂಗೆ ಹಾಳೆ ಮ್ಯಾಲೆ ಲಟ್ಟಿಸಿ ಹಗೂರಕ್ಕೆ ಬೇಸ್ಬಕು ಅಂತಂದು ನಮಗೆ ತೋರಸ್ತಿದ್ರು ಈಗ ಯಾರೂ ರೊಟ್ಟಿ ಮಾಡಕ್ಕೆ ಒಲ್ಲೆ ಅಂತಾರೆ ಆದರೂ ಈಗ ರೊಟ್ಟಿ ನಾವು ಕೈಯಲ್ಲೇ ಬಡಿದು ನಾವು ರೊಟ್ಟಿ ಬೇಯ್ಸ್ತಿವಿ ಒಲೆ ಮೇಲೆ ಆಮೇಲೆ ಎಲ್ಲರ್ಗೆ ಇಷ್ಟಪಡುವಂಥದ್ದು ಅಂದ್ರೆ ಸಜ್ಜಿ ರೊಟ್ಟಿ ಭಾಳ ಇಷ್ಟಪಡ್ತಾರೆ ಆದ್ರೆ ವರ್ಷ್ದಾಗ ಎರಡು ಸಾರೆ ನಾವು ಸಜ್ಜಿ ರೊಟ್ಟಿ ಮಾಡ್ತೀವಿ ಆಮೇಲೆ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಗೋಬಿ ಪಾನಿಪುರಿ ಇದರ ಒಳ್ಗೆ ಭಾಳ ಇಷ್ಟ ಅವಾಗೆಲ್ಲ ಮುದ್ದೆ ಮಾಡುವುದು ರಾಗಿ ಮುದ್ದೆ ಮಾಡುವುದು ಇಂಥವೆಲ್ಲ ಮಾಡಿಕೊಂಡು ಊಟ ಮಾಡ್ತಿದ್ರು ಈಗ ಇವು ಮಕ್ಕಳಿಗೆ ರಾಗಿ ಮುದ್ದೆ ಇವನ್ನ ಅಂದ್ರೆ ಒಲ್ಲೆ ಅಂತಾವೆ ಮಕ್ಕಳು ಈಗ ಮನೆಯಾಗ ನಾವೇತಾಯ್ಗಳು ಇಂಥವು ಮಾಡಿ ನಾವು ಉಣ್ಸ್ಲಿಕ್ಕು ಅಂದ್ರೆ ಮಕ್ಳು ಅಂಥವು ರಾಗಿ ಮುದ್ದೆಗೆ ಇಷ್ಟಪಡುದಿಲ್ಲ ಆದರೆ ಇಂಥವೆಲ್ಲ ನಾವು ಮಾಡ್ಕೊತ ಹೋಗ್ ನಮ್ಮ ಮಕ್ಕಳಿಗೆ ನಾವು ಇಂಥವೆಲ್ಲ ಮುದ್ದೆ ಉಣ್ಸೋದು ರಾಗಿ ಮುದ್ದೆ ಉಣ್ಸೋದು ಇಂಥವೆಲ್ಲ ನಾವು ಮಕ್ಕಳಿಗೆ ಕಲಸ್ಬೇಕು ಆಮೇಲೆ ರೊಟ್ಟಿ ತಿನ್ನೋದ್ ಕಲಸ್ಬಕು ಅವ್ರಿಗೆ ಅವರಿಗೆಲ್ಲ ಏನಂತಾರೆ ಬರೇ ಪೂರಿ ದ್ವಾಸೆ ಇಂಥವು ಒಗ್ಗರ್ಣೆ ಅನ್ನ ಚಿತ್ರಾನ್ನ ಪುಳಿಯೋಗರೆ ಇಂತಾವ್ ಕೇಳ್ತಾರ ಆದ್ರೆ ಮಕ್ಳಿಗೆ ನಾವು ಹೆಚ್ಚು ಏನು ಬೆಳೆಸ್ಬೇಕು ಅಂದ್ರೆ ರೊಟ್ಟಿ ಪಲ್ಯ ಚಪಾತಿ ಆಮೇಲೆ ಹಸಿಯಾದ ಗಜ್ಜರಿ ಸೌತೆಕಾಯಿ ಒನ್ ಟಾಯಮ್ ಇವನ್ನ ಮಕ್ಳಿಗೆ ನಾವು ಕೊಡ್ಬೇಕು ಆಮೇಲೆ ನೆನೆ ಹಾಕಿದ ಎಲ್ಲ ಕಾಳುಗಳನ್ನು ನೆನೆ ಹಾಕಿ ದಿನಾ ಬೆಳಗ್ಗೆ ಏಳುತ್ಲೆ ಮಕ್ಕಳಿಗೆ ಎದ್ದ ಕೂಡ್ಲನ ಅವನ್ನ ಮೊಳಕೆ ಆದಿದ್ದು ಕಾಳು ನಾವು ಅವ್ರಿಗೆ ಕೊಡಬೇಕು ಅದರಾಗ ವಿಟ್ಯಾಮಿನ್ ಇರ್ತೈತಿ ಅಂತಂದು ನಾವು ತಾಯಿ ಆದವರು ನಾವು ಅವ್ರಿಗೆ ಹೇಳಬೇಕು ಹಿಂದೆ ನಮ್ಮ ಅಜ್ಜಿಯವರು ಅವರು ನಮಗೆ ಹೇಳ್ತಿದ್ದರು ಇವು ನೆನೆ ಹಾಕಿದ ಕಾಳು ತಿನ್ನಿರಿ ಶಕ್ತಿ ಬರ್ತೈತಿ ನಿಮಗೆ ಹಂಗೆ ಒಂದು ಸಲ್ಪ ಎದ್ದ ಕೂಡ್ಲೆ ಅಂತಂದ ಆಮೇಲೆ ಹಸಿ ಶೇಂಗದ ಕಾಳು ತಿನ್ನಿರಿ ಅಂತಂದು ಹೇಳ್ತಿದ್ದರು ಆಮೇಲೆ ಗಜ್ಜರಿ ಸೌತೆಕಾಯಿ ಇಂಥವು ಕಡ್ಕೊಂಡು ತಿನ್ನಿರಿ ಅಂತಂದು ಹೇಳ್ತಿದ್ರು ಆದರೆ ಈಗ ಈಗಿನ ಮಕ್ಕಳು ಯಾವೂ ಏನೂ ತಿನ್ನಲ್ಲ ಎದ್ದ ಕೂಡ್ಲೆ ಬಿಸ್ಕಿಟು ಬ್ರೆಡ್ಡು ಇಂಥವೆಲ್ಲ ಮಕ್ಕಳು ಕೇಳ್ತವೆ ಅವಾಗ ಏನು ಇಂಥ ಮಕ್ಕಳಿಗೆ ಇಂಥವು ಏನೂ ತಿನ್ನಿಸ್ತಿದ್ದಿಲ್ಲ ಆಮೇಲೆ ವಿಟ್ಯಾಮಿನ್ ಕೊ ಇಂಥವು ಹೆಚ್ಚು ಕೊಟ್ಟು ಎಲ್ಲರೂ ಶಕ್ತಿಶಾಲಿ ಆಗಿರ್ತಿದ್ರು ಈಗಿನ ಮಕ್ಳ ಕಡೆ ಶಕ್ತಿನೇ ಇರುದಿಲ್ಲ ಈಗ ಹಂಗೆ ಆಗೈತಿ ಅದಕ್ಕೆ ನಾವು ಮಕ್ಳಿಗೆ ಹೆಚ್ಚು ಏನು ಕೊಡ್ಬೇಕು ಅಂದ್ರೆ ವಿಟ್ಯಾಮಿನ್ ಇದ್ದ ಕಾಳು ಕೊಡಬೇಕು ಅವ್ರಿಗೆ ರೊಟ್ಟಿ ಪಲ್ಯ ತಿನ್ಸಕ್ಕ ಕಲಸ್ಬೇಕು ನಾವು ಆಮೇಲೆ ಪುಂಡಿ ಪಲ್ಯ ದೊಣ್ಗಾಯಿ ಇಂಥವು ಆಮೇಲೆ ತರಕಾರಿಗಳನ್ನು ಕೊಡಬೇಕು ಮಕ್ಕಳಿಗೆ ಆಮೇಲೆ ಹಸಿ ತಪ್ಲುಗಳನ್ನು ತಿನ್ನುವುದಿಲ್ಲ ಮಕ್ಕಳು ಈಗ ಹಸಿ ತರಕಾರಿಗಳನ್ನು ಕೊಟ್ಟು ಹಸಿ ತಪ್ಲು ಪಲ್ಯ ತಿನ್ನಕ್ಕೆ ಕಲಿಸ್ಬೇಕು ಅವರಿಗೆ ನಾವು ಹಿಟ್ಟಿನ ಖಾರದ ಮುದ್ದೆ ಮಾಡಿರ್ತೀವಿ ಈಗಿನ ಮಕ್ಕಳಿಗೆ ಮುದ್ದೆ ಅಂದರೆ ಏನು ಅನ್ನುವುದು ಗೊತ್ತಿಲ್ಲ ಮುದ್ದೆ ಉಣ್ಸ್ಬೇಕು ಅವ್ರಿಗೆ ಆಮೇಲೆ ಎಷ್ಟೋ ಜನ ಹಿಂದಿರ್ ಕಾಲ್ದಿದ್ದ ಶೌತಿ ಬೀಜ ಗೌಲಿ ಶಾವ್ಗಿ ಇಂತವ್ ಮಾಡಿ ಮಕ್ಳಿಗೆ ಯಾವಾಗರ ರಾತ್ರಿ ಬಂದ ಕೂಡ್ಲೆ ಊಟ ಮಾಡಸ್ತಿದ್ರು ಆದರೆ ಈಗ ಅವ್ಕೆ ಶಾವ್ಗೆ ಅಂದರೆ ಏನಂತ ಗೊತ್ತಿಲ್ಲ ಸೌತಿ ಬೀಜ ಅಂದರೆ ಏನಂತ ಗೊತ್ತಿಲ್ಲ ಗೌಳಿ ಹುಗ್ಗಿ ಅಂದರೆ ಏನು ಅನ್ನುವುದು ಅವು ಮಕ್ಕಳಿಗೆ ಗೊತ್ತೇ ಇರುವುದಿಲ್ಲ ಈಗಿನ್ವು ಎಲ್ಲ ಏನು ಅಂದರೆ ಬರೇ ಸಮೋಸ ತಿನ್ಯ ಇದನ್ನು ತಿನ್ಯ ಎಲ್ಲ ಬರೇ ಇಂತವ್ ಬರೇ ಅಂಗ್ಡ್ಯಾನು ಇಂತವ್ ಎಲ್ಲ ಕೇಳ್ತವೆ ಮಕ್ಳು ನೀವು ಇಂಥವೆಲ್ಲ ನಾವು ಏನು ಮಕ್ಳಿಗೆ ಕೊಡಬಾರ್ದು ನಾವು ಅಗದಿ ವಿಟ್ಯಾಮಿನ ಆದಂಥ ಪಲ್ಯ ಎಲ್ಲ ಮಾಡಿ ನಾವು ಮಕ್ಕಳಿಗೆ ಊಟ ಅದನ್ನು ಮಾಡಿಸ್ಬೇಕು ನಾವು ಎಲ್ಲ ರೊಟ್ಟಿ ಪಲ್ಯ ದಿನ ಡೇಲಿ ತಿನ್ನಿಸ್ಬೇಕು ಸ್ನ್ಯಾಕ್ಸ್ ಐಟಮ್ಸ ಬಂದ್ ಮಾಡ್ಬೇಕು ಮಕ್ಕಳಿಗೆ ಆಮೇಲೆ ಯಾವಾಗಾರ ಸ್ಕೂಲಿಂದ ಬಂದಿಂದ ಸಂಜೆ ಮುಂದೆ ಚೂಡಾ ಬಜ್ಜಿ ಎಣ್ಣೆಯಾಗ ಇಂಥ ಕರಿದಂಥ ಪದಾರ್ಥಗಳು ಮಕ್ಕಳಿಗೆ ಅವಾಯ್ಡ್ ಮಾಡಿ ಕಡ್ಮೆ ಮಾಡಿಸ್ಬೇಕು ನಾವು ಹೆಚ್ಚು ತರಕಾರಿಗಳನ್ನು ಮಕ್ಕಳಿಗೆ ತಿನ್ನಿಸ್ಬೇಕು ನಾವು ಆಮೇಲೆ ನಾವು ಮನೆ ಒಳಗೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ಹೊಕಿರ್ತೈತಿ ಮಕ್ಕಳಿಗೆ ಎಷ್ಟು ಹೊರ್ಗಿಂದು ನಾವು ತಿನಸು ತಿನಿಸ್ತೀವಿ ಅಷ್ಟು ಅವ್ಕೆ ರೂಢಿ ಆಗಿಬಿಡ್ತೈತಿ ಆಮೇಲೆ ನಾವು ಹಿಂದೆ ಹೀಗೆಲ್ಲ ತಿಂದೀವಿ ಹಿಂಗೆ ತಿನ್ನಿರಿ ಅಂತಂದು ಅವ್ರ್ಗೆ ಹೇಳಬೇಕು ಆಮೇಲೆ ಹಿಂದೆ ಕೊಬ್ಬರಿ ಒರ್ಳಾಗ ಕುಟ್ಟಿ ಕೊಬ್ಬರಿ ಬೆಲ್ಲ ಕುಟ್ಟಿ ಅದರ ಒಳಗೆ ಗೇರು ಬೀಜ ಗೋಡಂಬಿ ಹಾಕಿ ಒರ್ಳಾಗ ಉತ್ತತ್ತಿ ಹಾಕಿ ಕುಟ್ಟಿ ತುಪ್ಪದಾಗ ಹುಡ್ಗರ್ಗೆ ದಿನಾ ಕಟ್ಟಿಟ್ಟು ನಮ್ಮ ಹಿಂದೆ ನಮ್ಮ ಅಮ್ಮರು ದಿನ ಒಂದೊಂದು ಶಾಲಿಗ್ ಹೋಗು ಮುಂದೆ ಒಂದೊಂದು ಉಂಡೆ ಕೊಡ್ತಿದ್ರು ಈಗಿನ ಮಕ್ಳಿಗೆ ಕೊಡಕ್ಕ ಹೋದ್ರ ಅವು ಉಂಡೆ ತಿನ್ನಾಗಿಲ್ಲ ನಾವು ಒಲ್ವು ಅಂತವೆ ಅವು ಬೇಗ ಅವ್ಕನ್ ಅವು ಅಂತವು ಈಗ ಬರೇ ಚೀಪ್ಸ ಕುರ್ಕುರಿ ಕೊಡಿರಿ ಇದನ್ನು ಕೊಡಿರಿ ಅಂತವೆ ಆಮೇಲೆ ಉಂಡೆ ತಿನ್ನಕ್ಕ ಒಲ್ಲೆ ಅಂತವೆ ಅವಾಗ ನಾವೆಲ್ಲ ಶೇಂಗ ಬೆಲ್ಲ ಎಲ್ಲ ಹಾಳ್ಯಾಗೆ ಇಟ್ಟುಕೊಂಡು ನಾವು ಶೇಂಗಾ ಒಂದೀಟ್ ಬಾಯಾಗ ಶೇಂಗಾ ಹಾಕ್ಕೊಂಡು ಬೆಲ್ಲ ಇಟ್ಕೊಂಡು ನಾವು ತಿಂತಿದ್ವಿ ಆಮೇಲೆ ಕೊಬ್ರಿ ಒಣ ಕೊಬ್ಬರಿ ಬೆಲ್ಲ ತಿಂತಿದ್ವಿ ಈಗಿನ ಮಕ್ಕಳು ಏನೂ ತಿನ್ನುವುದಿಲ್ಲ ಹಿಂದಿನವು ಎಲ್ಲ ಅಡಿಗೆಗಳನ್ನು ನೆನ್ಪಿಸಿಕೊಂಡು ನಾವೆಲ್ಲ ಮಾಡ್ಕೊತ ಹೋದ್ರೆ ಮಕ್ಳು ಇಂಥವೆಲ್ಲ ಊಟ ಮಾಡ್ತಾರೆ ಇವ್ನೆಲ್ಲ ನಾವು ಕಡಿವೆ ಮಾಡ್ಬೇಕು ದೋಸೆ ಪಡ್ಡು ಇಡ್ಲಿ ಇವಂದೆಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ ದಿನಾ ರೊಟ್ಟಿ ಚಪಾತಿ ತಿನ್ಸದು ಕಲಸ್ಬೇಕು ನಾವು ವಿಟ್ಯಾಮಿನಿಂದ ಹೆಚ್ಚು ಮಕ್ಕಳಿಗೆ ಪೋಷಕಾಂಶದ ಕಾಳುಗಳನ್ನು ಕೊಡಬೇಕು ಹಸಿ ತರಕಾರಿ ಇವ್ಗಳೆಲ್ಲ ತಿನಸ್ಬೇಕು ಹಣ್ಣು ಹಂಪಲವನ್ನು ತಿನಸ್ಬೇಕು ಈ ಕುರ್ಕುರಿ ಇವ್ನ ಇಂಥವೆಲ್ಲ ಅವಾಯ್ಡ್ ಮಾಡಿ ಮಕ್ಳನ್ನು ಬೆಳ್ಸೋದು ರೀತಿ ಇಂಥವೆಲ್ಲ ತಿನ್ಸುದು ಕಡಿಮೆ ಮಾಡ್ಬಕು ನಾವೆಲ್ಲ